ಈ ಕೋಲಾರ ಜಿಲ್ಲೆಯಲ್ಲಿ ಹಿರಿಯ ನಾಗರೀಕರನ್ನು ಯಾವ ಥರ ಇದ್ಮಾಡ್ತಿದ್ದಾರೆಂದ್ರೆ ಕೋಲಾರವೇ ಅಲ್ಲ ನನ್ಗೆ ತಿಳಿದ ಮಟ್ಟಿಗೆ ಪ್ರಪಂಚದಲ್ಲೆಲ್ಲ ಹಿಂಗೆ ಇದ್ದಾರೋ ಏನೋ ನನಗ್ಗೊತ್ತಿಲ್ಲ ಆದರೆ ಕೋಲಾರದಲ್ಲಿ ಈ ನಿವೃತ್ತಿ ಪಡೆದಿರೋಂಥ ನಿವೃತ್ತಿ ಪಡ್ದಿರೋಂಥ ವ್ಯಕ್ತಿಗಳ ಮೇಲೆ ವ್ಯಕ್ತಿ ಅಥವಾ ವ್ಯಕ್ತಿಗಳ ಮೇಲೆ ಯಾವ ಥರ ಕೊರತೆ ಇದೆ ಅಂದರೆ ಅವ್ರ ಆದಾಯ ಬಂದರೇನೆ ಒಂಥರ ಬರದಿದ್ದರೇನೇ ಒಂಥರ ಆದಾಯ ಅವರಿಂದ ಏನಾದರೂ ಒಂದು ರೂಪಯೋ ಎರ್ಡು ರೂಪಾಯೋ ಇದೆ ಅಂತಂದರೆ ಅವರನ್ನು ನೋಡುವ ಕಾಳಜಿ ಕಾ ಅವ್ರ ಮೇಲೆ ತೋರಿಸುವ ಕಾಳಜಿ ಅಥ್ವಾ ಗೌರವ ಅಥವಾ ಪ್ರೀತಿ ಯಾವ ಥರ ಇರುತ್ತೆಂದರೆ ಹೆಚ್ಚಾಗೇ ಇರುತ್ತೆ ಅಂತೆನ್ನಬಹುದು ಆದರೆ ಅವರಿಂದ ಯಾವುದೇ ಲಾಭ ಇಲ್ಲ ಒಂದು ರೂಪಾಯಿ ಆದಾಯ ಇಲ್ಲ ಅಂತೆಂದ್ರೆ ಆ ವ್ಯಕ್ತಿನ ನೋಡುವ ಉದ್ದೇಶವೇ ಬೇರೆ ಥರ ಇರುತ್ತೆ ಅದು ಯಾವ ಥರ ಅಂತಂದರೆ ಮುಂದಕ್ಕೆ ಈಗ ನಾನು ಹೇಳ್ತೀನಿ ಈಗ ಒಬ್ಬ ವ್ಯಕ್ತಿ ಯಾವುದಾದರೂ ಒಂದು ಕೆಲ್ಸಕ್ಕೆ ಹೋಗಿ ಒಂದು ಹತ್ತು ಸಾವಿರನೋ ಇಪ್ಪತ್ತು ಸಾವಿರನೋ ದುಡಿತಾಯಿದ್ದರೆ ಆ ವ್ಯಕ್ತಿ ಮನೆಗೆ ಬಂದ ತಕ್ಷಣ ಅವನ್ಮೇಲೆ ತೋರಿಸುವ ಕಾಳಜಿ ಪ್ರೀತಿ ಮುತುವರ್ಜಿ ಯಾವ ಥರ ಇರುತ್ತೆಂದ್ರೆ ಅವನು ಕೂತಿರೋ ಜಾಗಕ್ಕೆ ಎಲ್ಲ ಬರುತ್ತೆ ಕಾಲು ಬುಡಕ್ಕೆ ಅದು ಬೇಕಾ ಇದು ಬೇಕಾ ಅದು ಮಾಡಿಕೊಡ್ಲಾ ಇದು ಮಾಡಿಕೊಡ್ಲಾ ಅಲ್ಲಿ ಕೂತ್ಕೊಳ್ಳಿ ಇಲ್ಲಿ ಕೂತ್ಕೊಳ್ಳಿ ಕೆಳಗಡೆ ಕೂತ್ಕೊಳ್ಬೇಡಿ ಮೇಲೆ ಕೂತ್ಕೊಳ್ಳಿ ಅಂತ ಒಳ್ಳೆ ಮಗುನ ನೋಡ್ಕೊಳ್ಳೋಂಗೆ ನೋಡ್ಕೊಳ್ತಾರೆ ಅದೇ ವ್ಯಕ್ತಿ ನಿವೃತ್ತಿ ಪಡೆದಾದ್ಮೇಲೆ ಮನೆಲೇ ಇರ್ತಾರಲ್ಲ ಅವಾಗ ಇಪ್ಪತ್ತ್ನಾಲ್ಕು ಗಂಟೆ ಅವರ ಮುಖ ನೋಡೋಕಾಗದೇ ಅವರಿಂದ ಯಾವುದೇ ಆಧಾರ ಆದಾಯ ಇಲ್ಲದೇ ಒಂದು ರೂಪಾಯಿ ಲಾಭ ಇಲ್ಲದೇ ಕಾರಣ ಅವರನ್ನ ಅಲ್ಲಿ ಕೂತ್ಕೊ ಇಲ್ಲಿ ಕೂತ್ಕೊ ಅಂತ ಹೇಳ್ತಾಯಿದ್ದ ವ್ಯಕ್ತಿಗೆ ಕೆಳಗಡೆ ಕೂತ್ಕೊ ಚಪ್ಪಲಿ ಬಿಡೋ ಜಾಗ್ದಲ್ಲಿ ಬಿಡ್ತಾರೆ ಮತ್ತು ಅವರಿಗೆ ಮುಂಚೆ ಒಳ್ಳೊಳ್ಳೆ ತಿಂಡಿಗಳನ್ನ ಊಟ ಬಡಿಸ್ತಿದ್ದೋರು ಈಗ ಊಟ ಹಾಕೋದೆ ಕಷ್ಟ ಆಗ್ಬಿಟ್ಟಿತ್ತು ಇನ್ನೊಂದು ವಿಷಯ ನಿಮಗೆ ಹೇಳ್ಳೇಬೇಕಾಗಿದ್ದು ಅದು ಏನೆಂದರೆ ಮನೇಲಿಟ್ಕೊಂಡು ಸಾಕೋದು ಕೂಡ ಕಷ್ಟ ಅಂದ್ಬಿಟ್ಟು ಅವ್ರನ್ನು ವೃದ್ಧಾಶ್ರಮಕ್ಕೆ ಕರ್ಕೊಂಡೋಗಿ ಸೇರ್ಸೋದು ಕೂಡ ಆಗಿದೆ ಈಗ ಜಾಸ್ತಿ ಜನ ಈ ಮ್ಯೂರಿ ನಿವೃತ್ತಿ ಪಡ್ದಂಥ ವ್ಯಕ್ತಿಗಳನ್ನ ಮನೇಲಿಟ್ಕೊಂಡು ಸಾಕೋಕ್ಕಾಗ್ದೆ ವೃದ್ದಾಶ್ರಮಕ್ಕೆ ಕರ್ಕೊಂಡೋಗಿ ಅವ್ರ ಮನೆ ಮಕ್ಕಳಾಗಲಿ ಅವ್ರ ಮಕ್ಕಳಾಗಲಿ ವೃದ್ಧಾಶ್ರಮಕ್ಕೆ ಅಡ್ಮಿಷನ್ಗಳು ಮಾಡ್ತಿದ್ದಾರೆ ಈಗ ಇದನ್ನು ತಿಳ್ಕೊಂಡು ನ್ ಇದನ್ನು ತಿಳ್ಕೊಂಡು ನಾವು ಏನು ಹೇಳ್ಬೇಕೆಂದು ನಾನು ಏನು ಹೇಳ್ಬೇಕಂದ್ಕೊಡಿದ್ದೀನೆಂದ್ರೆ ಮನುಷ್ಯನಿಗೆ ದುಡ್ಡಿಗಿರೋ ಬೆಲೆ ಮನುಷ್ಯನ್ಗಿಲ್ಲ ಅಂತ ಅರ್ಥ ಆಯಿತು ಅದನ್ನೇ ಹೇಳ್ತಾರಲ್ಲ ದುಡ್ಡನ್ನ ನೋಡಿದ್ರೆ ಸತ್ತ ಹೆಣ ಕೂಡ ಎದ್ದು ಬರುತ್ತೆ ಅಂಥೇಳವ್ರೆ ದೊಡ್ಡವರು ಆ ಮಾತು ನಿಜ ಅದಕ್ಕೆ ಮನುಷ್ಯಂಗೆ ಒಂದೈದು ಸಾವಿರ ಹತ್ತು ಸಾವಿರ ಬೇಡ ಒಂದೈದು ಸಾವಿರ ಇದ್ದರೂನು ಆ ಮನ್ಷಂಗೆ ಕೊಡೋ ಬೆಲೆೆ ಎಷ್ಟೋ ಆಕಾಶಕ್ಕೆ ಎತ್ತರವಾಗಿರುತ್ತೆ ಅದಕ್ಕೆ ಅದೇ ಐದು ಸಾವಿರ ಅಲ್ಲ ಐದು ರೂಪಾಯಿ ಇಲ್ಲಾಂದ್ರು ಆಕಾಶದಿಂದ ಭೂಮಿಗೆ ತಳ್ಳಿಬಿಡ್ತಾರೆ ಅಂಥ ಜನ ಈಗ ನಮ್ಮಲ್ಲಿರೋದು ಅದೇ ಥರ ಜನ ನಡ್ಕೊಳ್ತಿರೋದು ಕೋಲಾರಲ್ಲಿ ಜಿಲ್ಲೆಯಲ್ಲೂ ಕೂಡ ಅದೇ ಥರ ಹಿರಿಯ ನಾಗರೀಕರಿಗೆ ಇದೇ ಥರ ಮತ್ತು ಹಿರಿಯ ನಾಗರಿಕೆ ಆರೋಗ್ಯ ಸೇವೆ ಸಾಮಾಜಿಕ ಬೆಂಬಲ ಅಂದರೆ ಗೌರ್ಮೆಂಟೆನೋ ಆರೋಗ್ಯ ಹಿರಿಯ ನಾಗರಿಕರಿಗೆ ಸೀನಿಯರ್ ಸಿಟಿಜನ್ ಅಂತಲೇ ಆರೋಗ್ಯ ಎಲ್ಲದರಲ್ಲೂ ಪರ್ಸೆಂಟೇಜ್ ಇಷ್ಟೊಂದು ಡಿಸ್ಕೌಂಟ್ ಅಂತ ಕೊಟ್ಟವರೆ ಆದರೆ ಆ ಹಿರಿಯ ನಾಗರೀಕರಿಗೆ ಅಷ್ಟೊಂದು ಶಕ್ತಿ ಇರಬೇಕಲ್ವಾ ಆ ವಯಸ್ಸಾದವ್ರಿಗೆ ಹಿರಿಯ ನಾಗರೀಕರು ಅಂಥೇಳೋದು ವಯಸ್ಸಲ್ಲಿ ಶಕ್ತಿ ಇಲ್ಲದಿದ್ಮೇಲೆ ವಯಸ್ಸಿಟ್ಕೊಂಡು ಏನು ಮಾಡ್ತಾರೆ ಮತ್ತು ಪ್ರಯಾಣಿಸೋದಕ್ಕೆ ಇಸಿಎ ಯಾ ಹಿರಿಯ ನಾಗರೀಕರಿಗೆ ಸೀನಿಯರ್ ಸಿಟಿಝನ್ ಕಾರ್ಡ್ ಅಂತ ಮಾಡಿ ಕೊಡ್ತಾರೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಎಲ್ಲಾದರೂ ಎಲ್ಲಿಯಾದರೂ ಹೋಗೋಕೆ ಕೆ ಎಸ್ ಆರ್ ಟಿ ಸಿಯಲ್ಲಿ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಂತ ಕೊಡ್ತಾರೆ ಆದರೆ ಗೌರ್ಮೆಂಟೆನೋ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಂತ ಕೊಡ್ತಾರೆ ಆದರೆ ಆ ಹಿರಿಯ ನಾಗರೀಕರು ಸೀನಿಯರ್ ಸಿಟಿಜನ್ ಕಾರ್ಡ್ ಹಿಡ್ಕೊಂಡು ಬಸ್ಸಲ್ಲಿ ವಯ್ಸಾದವರು ನಿಂತ್ಕೊಂಡೇ ಹೋಗಬೇಕು ಯಾವುದೇ ವ್ಯಕ್ತಿಗಳು ವಯಸ್ಸಿರೋರು ವಯಸ್ಸಾದವರೆ ಪಾಪ ಅಂತ ಅವ್ರನ್ನ ಕರೆದು ಕೂರಿಸಿ ಸೀಟ್ ಕೊಟ್ಟು ಕೂರಿಸಲ್ಲ ಯಾರು ನಿಂತ್ಕೊಳ್ತೀಯಾ ನಿಂತ್ಕೋ ಅಂತ ಹೇಳಿ ನಿಲ್ಲಿಸೇ ಇರ್ತಾರೆ ಅವ್ರು ಎಲ್ಲಿ ಹತ್ತಿರ್ತಾರೋ ಮತ್ತು ಇಳಿಯೋ ತನಕ ನಿಂತ್ಕೊಂಡೇ ಪ್ರಯಾಣಿಸ್ತಾರೆ ಹಾಗಾಗಿ ಹಿರಿಯ ನಾಗರೀಕರಿಗೆ ಸಲ್ಲಿಸುವ ಸೇವೆಗಳು ಗೌರವಗಳು ಇದಾಗಿರುತ್ತದೆ ಮುಖ್ಯ ಸವಾಲುಗಳು ಏನೆಂದರೆ ಆ ಏಜ್ಗೆ ನಾವು ಕೂಡ ನಾವು ಏನು ಈಗ ಯಾವ ಏಜಲ್ಲಿ ಇರ್ತಿವೋ ಆ ಏಜಲ್ಲಿ ಇರಲ್ಲ ನಮಗೂ ಒಂದಲ್ಲ ಒಂದಿನ ಅವ್ರಿಗಾಗಿರೋ ಏಜು ನಮಗೂ ಬರುತ್ತೆ ಅಂತ ಯಾರೂ ತಿಳ್ಕೊಳಲ್ಲ ಆ ಥರ ತಿಳ್ಕೊಂಡೋನು ಯಾವುದೇ ವ್ಯಕ್ತಿಯೂ ಆ ಥರ ಹಿರಿಯ ನಾಗರೀಕರನ್ನು ನಿಲ್ಲಿಸಲ್ಲ ಬನ್ನಿ ಸರ್ ಬನ್ನಿ ಮೇಡಮ್ ಬಂದು ಕೂತ್ಕೊಳ್ಳಿ ನಾವು ನಿಂತ್ಕೊಳ್ತೀವಿ ಅಂತ ಹೇಳಿ ಕೂರಿಸ್ತಾರೆ ಆದರೆ ಇಲ್ಲಿ ಆ ಥರ ಗೊತ್ತಿದ್ದರೂ ಈ ಥರ ತಪ್ಮಾಡ್ತಾರೆ ಯಾವುದೇ ಥರ ಹಿರಿಯ ನಾಗರೀಕ್ರ ಮೇಲೆ ಯಾರಿಗೂ ನೂರಕ್ಕೆ ಒಂದು ಪರ್ಸೆಂಟೆ ಕಾಳಜಿ ಇರೋದು ಎಲ್ಲರಿಗೂ ಆ ಕಾಳಜಿ ಇದೆ ಅಂತ ನನಗಂತೂ ಗೊತ್ತಿಲ್ಲ ನನಗಂತೂ ಆ ಕಾಳಜಿ ಇದೆಯಪ್ಪ ಮೂಲ ಸೌಕರ್ಯಗಳು ಏನೆಂದರೆ ಅದೇ ಹೇಳಿದ್ನಲ್ವಾ ಆರೋಗ್ಯ ಆರೋಗ್ಯ ಇಲಾಖೆಯಲ್ಲಿ ಇವ್ರಿಗೆ ಸ್ವಲ್ಪ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟಿರುತ್ತೆ ಮತ್ತು ಅದೇ ಟ್ರಾವೆಲ್ ಇದರಲ್ಲಿ ಕೆ ಎಸ್ ಆರ್ ಟಿ ಸಿ ಇದರಲ್ಲಿ ಇವ್ರಿಗೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟಿರುತ್ತೆ ಅದನ್ನು ಬಿಟ್ಟರೆ ಮತ್ತು ಅದೇ ಪೆನ್ಶನ್ಗಳು ಸಿಕ್ಟಿ ಸಿಕ್ಸ್ಟಿ ಇಯರ್ಸ್ ಪೆನ್ಶನ್ಗಳು ಅದೊಂದು ಮೂಲ ಸೌಕರ್ಯಗಳು ಇರುತ್ತೆ ಗೌರ್ಮೆಂಟ್ ಕಡೆಯಿಂದ ಸ್ವಲ್ಪ ಸೌಕರ್ಯಗಳಿರುತ್ತೆ ಆದರೆ ಜನರಿಂದ ಆ ಸೌಕರ್ಯಗಳಿಲ್ವಲ್ಲ ಏನು ಮಾಡೋದು ಅದಕ್ಕೆ ಜನರು ನಿವೃತ್ತಿ ಆದೋರನ್ನು ಈ ಥರ ಏನದು ಸೇವೆ ಗೌರವಗಳಿಲ್ಲದೇ ಈ ಥರ ಅವ್ರನ್ನು ನೋಡ್ಕೊಳ್ತಿದ್ದಾರೆ ಅದೇ ನೀವೊಂದು ಐದು ಸಾವಿರ ಇಟ್ಕೊಂಡು ಅವ್ರಿಗೆ ಐದು ಸಾವಿರ ಅವ್ರ ಕೈಯ್ಯಲ್ಲಿ ಕೊಡಿ ನಿಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಆಗ ನೀವು ಆ ನಿಮ್ಮನ್ನು ಜಾಗ ಕೂಡ ಬದಲಾವಣೆ ಮಾಡೋಕೆ ಬಿಡಲ್ಲಅಷ್ಟು ಮುತುವರ್ಜಿಯಿಂದ ನೋಡ್ಕೊಳ್ತಾರೆ ಜನ ನಿಮ್ಮನ್ನು ಅದೇ ನಿಮ್ಮ ಹತ್ರ ದುಡ್ಡಿಲ್ಲ ಅಂತಂದರೆ ನೀವು ಕುತ್ಕೊಂಡಿರೋ ಜಾಗದಲ್ಲೇ ಕೂತ್ಕೊಂಡಿರ್ಬೇಕು ಕೂತ್ಕೊಂಡಿದ್ದ ಜಾಗದಲ್ಲೇ ಎಲ್ಲ ಕೇಳ್ತಿದ್ದರು ಕಿವಿ ಕೇಳಿಸ್ದಂಗೆ ಇರ್ತಾರೆ ಅಂಥ ಒಳ್ಳೆ ಜನ ಈಗಿರೋದು ಆದ್ದರಂದ ಯಾರಿಗೂ ಈ ನಿವೃತ್ತಿ ಜನ ನಿವೃತ್ತಿ ಪಡ್ಕೊಂಡಿರೋವಂಥ ಜನಕ್ಕೆ ನನ್ನ ಮುಖಾಂತರ ನಾನು ಬೇಡಿಕೊಳ್ಳೋದೇನೆಂದರೆ ದಯವಿಟ್ಟು ಯಾವುದೇ ವ್ಯಕ್ತಿ ಆ ಏಜಲ್ಲಿ ಆದ್ಮೇಲೆ ಆ ಏಜಲ್ಲೇ ಇರಲ್ಲ ಆ ಏಜಿಂದ ನಾವು ಅವ್ರ ಏಜಿಗೋಗಲೇಬೇಕು ಆದುದರಿಂದ ಅವ್ರನ್ನು ದಯವಿಟ್ಟು ಚೆನ್ನಾಗಿ ನೋಡಿಕೊಂಡು ಒಳ್ಳೆ ಗೌರವ ಕೊಟ್ಟು ಕಾಪಾಡ್ಕೊಳ್ಳಬೇಕಂತ ನನ್ನ ನನ್ನ ಒಂದು ಉದ್ದೇಶ ನಾನಂತೂ ಅದೇ ಥರ ನೋಡ್ಕೊಳ್ತಾಯಿದ್ದೀನಿ ವಯಸ್ಸಾದವರು ಎಲ್ಲೇ ಇರಲಿ ನಾನು ಅವರಿಗೆ ನನ್ನ ಕೈಲಾದಷ್ಟು ಸಹಾಯ ನಾನು ಮಾಡ್ತೀನಿ ಈ ಥರ ಹಿರಿಯ ನಾಗರೀಕರು ಇಷ್ಟೆಲ್ಲ ಏನಂತಾರೆ ಕಷ್ಟಗಳನ್ನ ಆರ್ಥಿಕ ಕೊರತೆಗಳನ್ನ ಎಲ್ಲ ಅನ್ಭವಿಸ್ತಿದ್ದಾರೆ ನನ್ನ ನನಗೆ ತಿಳಿದಮಟ್ಟಿಗೆ